ಹಲೋ ಹಾಂ ಹಲೋ ಯಾರು ಹಾಂ ಹೌದು ರೀ ಇದು ಹೊಸ್ಮನಿ ಖಾನಾವಳಿ ಹೇಳಿ ರೀ ಏನು ಬೇಕಾಗಿತ್ತು ಹೌದು ಮೇಡಮ್ ಏನು ನಿಮ್ದು ಏನೇನು ಬೇಕು ನಿಮಗೆ ಹೇಳಿ ನಮಗಿಲ್ಲೇ ವೆಜ್ ನಾನ್ ವೆಜ್ ಒಳಗೆ ಮೇಡಮ್ ಚಿಕನ್ ಇದೆ ಚಿಕನ್ ಕರಿ ಇದೆ ಆಮೇಲೆ ಬಿರ್ಯಾನಿ ಇದೆ ಧಮ್ ಬಿರಿಯಾನಿ ಇದೆ ಆಮೇಲೇ ನೀವೂ ಬೇರೆ ಏನಾದರೂ ಹೇಳಿದರೆ ಅದನ್ನ ನಾವು ಸ್ಪೆಷಲ್ಲಾಗಿ ಮಾಡಿ ಕೊಡ್ತೀವಿ

ಹೌದಾ ಮೇಡಮ್ ಓಕೆ ಓಕೆ ಮ್ಯಾಮ್ ಹಾಂ ಸರಿ ಮೇಡಮ್

ಸರಿ ಮೇಡಮ್ ನಾವೂ ಈಗ ಒಂದು ಒಂದು ಹಾಫ್ ಆನ್ ಅವರ್ ಆಗುತ್ತೆ ಮೇಡಮ್ ಮಾಡೋಕೆ ಮಾಡಿಬಿಟ್ಟು ನಮ್ಮ ಹುಡುಗಗೆ ನಿಮ್ಗೆ ಕಡೆಗೆ ಕಳ್ಸಿ ಕೊಡ್ತೀನಿ ಪಾರ್ಸೆಲ್ ಅಲ್ಲಿಗೆ ನಿಮಗೆ ನೀವು ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿಬಿಟ್ಟು ನೀವು ಹೇಳಿದ್ದಿರಿ ಅಂದರೆ ನೀವು ಯಾವ ಡೇಟಿಗೆ ಹೇಳ್ತೀರಿ ಆ ಡೇಟಿಗೆ ನಾನು ನಿಮ್ಗೆ ನಿಮ್ಮ ಆರ್ಡ್ರ್ ಎಷ್ಟು ಹೇಳ್ತೀರಾ ಅದನ್ನ ಕಳ್ಸಿ ಕೊಡ್ತೀನಿ ಇನ್ನು ಕರಿಯಲ್ಲಿ ಚಿಕನ್ ಕರಿ ಇದೆ ಮೇಡಮ್ ಫಿಶ್ ಇದೆ ಮಟನ್ ಇದೆ ನಿಮಗೆ ಮತ್ತೆ ಯಾವುದಾದ್ರೂ ಸ್ಪೆಷಲ್ ಅಂದರೆ ನಮ್ಮದು ನಮ್ಮ ಹೋಟೆಲ್ ಸ್ಪೆಷಲ್ ಅಂತ ಇದೆ ಮೇಡಮ್ ಒಂದು ಸ್ಪೆಷಲ್ ಕರಿ ಅಂತ ಅದನ್ನ ನಿಮಗೆ ನೀವು ಅದನ್ನು ಬೇಕಾದರೆ ನಾನು ನಿಮ್ಗೆ ಒಂದು ಸ್ಯಾಂಪಲ್ ಕಳ್ಸಿ ಕೊಡ್ತೀನಿ ಇವತ್ತು ಟೇಸ್ಟ್ ಮಾಡಿ ಅದು ಚೆನ್ನಾಗಿರುತ್ತೆ ಬೇರೆ ಕಡೆಗಿಂತ ಅದನ್ನು ನಾವು ಸ್ಪೆಷಲ್ ಅಂತಂದೆ ಮಾಡ್ತೀವಿ ಅದು ಚೆನ್ನಾಗಿರುತ್ತೆ ನೀವೂ ಟೇಸ್ಟ್ ಮಾಡಿ ಮೇಡಮ್ ಒಂದು ಬಿರ್ಯಾನಿ ನಾವು ಟು ಹಂಡ್ರೆಡ್ ಫಿಫ್ಟಿ ಓಕೆ ಮೇಡಮ್ ಸರಿ ಮೇಡಮ್ ನಾವು ಇವಾಗ ಒಂದು ಪ್ಲೇಟ್ ಬಿರ್ಯಾನಿಗೆ ಟು ಫಿಫ್ಟಿ ಪೇ ಮಾ ಇದು ಏನು ಚಾರ್ಜ್ ಮಾಡ್ತೀವಿ ಹಾಂ ಅಮೌಂಟ್ ಚಾರ್ಜ್ ಮಾಡ್ತೀವಿ ಆಮೇಲೆ ನೀವು ಮಶ್ರೂಮ್ ಕರಿಗೆ ಒನ್ ನೈನ್ಟಿ ಚಾರ್ಜ್ ಮಾಡ್ತೀವಿ ಮೇಡಮ್ ಟೇಸ್ಟ್ ಮಾಡಿ ನಿಮ್ದು ಬಲ್ಕ್ ಒಳಗೆ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಹಾಕ್ಕೊಡ್ತೇವೆ ಹ್ಞೂ ಸರಿ ಹಾಂ ಓಕೆ ಮೇಡಮ್ ಇವಾಗ ಒಂದು ಹಾಫ್ ಅನ್ ಅವರ್ ಒಳಗೆ ನಮ್ಮ ಬಾಯ್ ಬರ್ತಾನೆ ಮೇಡಮ್ ಅಲ್ಲಿ ಬಂದು ನಿಮ್ಗೆ ಡೆಲಿವರಿ ಮಾಡ್ತಾನೆ ನಿಮ್ಮ ಕಾಲ್ ಮಾಡ್ತೀನಿ ನೀವು ತಗೊಳ್ಳಿ ಓಕೆ ಮೇಡಮ್ ಓಕೆ ಮೇಡಮ್ ಇವಾಗ ಹಾಫ್ ಆನ್ ಸರಿ ಮೇಡಮ್ ಹಾಫ್ ಆನ್ ಅವರಲ್ಲಿ ಕಳಿಸ್ತೀವಿ ನೋಡಿ ಮೇಡಮ್ ಸರಿ ಹಾಂ ಇಡಲಾ